ಹಲೋ ಸರ್ ನಾವು ಟೂರಿಸ್ಟ್ ಮಾತಾಡ್ತಿರೋದು ಚಿತ್ರದುರ್ ಬೆಂಗಳೂರಿಂದ ಸರ್ ಚಿತ್ರದುರ್ಗ ಕೋಟೆ ನೋಡಬೇಕಾಗಿತ್ತು ಸರ್ ನಮ್ಮ ಫ್ರೆಂಡ್ ಕೊಟ್ಟಿದ್ದರು ಲಾಸ್ಟ್ ಮಂತ್ ಬಂದಿದ್ದರು ಸರ್ ಅವರು ಹ್ಞೂ ಚಿತ್ರದುರ್ಗಾನ ನೋಡೋಕ್ಕೆ ಪ್ಲೇಸ್ ನೋಡೋಕ್ಕೆ ಅವರು ಕೊಟ್ಟಿದ್ದರು ನೀವು ಧೀರಜ್ಜಾ ಧೀರಜ್ ಗೈಡ್ರಾ

ಹಾಂ ಹೌದಾ ಸರ್ ಚಿತ್ರದುರ್ಗದಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಸರ್ ಚೆನ್ನಾಗಿರೋದು ಬೆಸ್ಟ್ ಪ್ಲೇಸು ಸಾರ್ ನಾವೊಂದು ಐದು ಜನ ಬರ್ತಿದ್ದೀವಿ ಹೌದು ಸರ್ ಸರ್ ನಾವು ಸಂಡೆ ಬರ್ತಿದ್ದೀವಿ ಸರ್ ಸರ್ ನಾವು ಇಲ್ಲಿ ಹಾಂ ಸರ್ ಹಾಂ ಓಕೆ ಹಾಂ ಅದೇ ಸರ್ ನಾವು ಸ್ಯಾಟರ್ಡೇ ನೈಟ್ ಬರ್ತೀವಿ ಸಂಡೇ ಮಾರ್ನಿಂಗ್ ಕೋಟೆ ನೋಡೋಕ್ಕೆ ಇದು ಹೋದರಾಯಿತು ಹಾಂ ಆಯಿತು ಸರ್ ಕೊಡ್ತೀವಿ ಕೋಟೆ ಹತ್ತಿರ ಇರಬೇಕಾ ಓಕೆ ಹಾಂ ಹಾಂ ಓಕೆ ಓಕೆ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಹ್ಞೂ ಸರ್ ಮಕ್ಕಳಿಲ್ಲ ಸರ್ ಮಕ್ ಮಕ್ಕಳೇನಿಲ್ಲ ಎಲ್ಲ ಏಜ್ಡ್ ಪರ್ಸನ್ ಹೌದು

ಹೌದು ಆಯ್ತು ಆಯ್ತು ಸರ್ ಆಯಿತು ಸರ್ ಹ್ಞೂ ಸರ್ ಹ್ಞೂ ಸರ್ ಅದೇ ಸರ್ ಸಂಡೇ ಕೋಟೆ ನೋಡಿಬಿಟ್ಟು ಕೋಟೆ ಎಲ್ಲ ತಿರುಗಿ ಡಿಸ್ಟಿಕ್ ಏನೇನು ಐತೊ ಎಲ್ಲ ಪ್ಲೇಸ್ ನೋಡಿಬಿಟ್ಟು ಬೇರೆ ಪ್ಲ್ಯಾನ್ ಮಂಡೇ ಮಾಡೋಣ ಸರ್ ಹಾಂ ಹೌದು ಸರ್ ಹ್ಞೂ ಸರ್ ಹಾಂ ಹೌದು ಹ್ಞೂ ಹಾಂ ಹ್ಞೂ

ಅದು

ಹೌದು ಆಯಿತು ಸರ್